ಶಾಲೆಯ ನಂತರದಲ್ಲಿ ಸಂಜೆ ಟ್ಯೂಷನ್ ಅಂತ ಬಂದಾಗ ಶಾಲೆಯ ನಂತರ ಅಂತ ಬಂದಾಗ ಮಕ್ಕಳು ಶಾಲೆಯಿಂದ ಬಂದು ನಾಲ್ಕುವರೆಗೆ ಶಾಲೆಯಿಂದ ಬಿಟ್ಟರು ಅಂತ ಅಂದಾಗ ನಾಲ್ಕು ಆರು ಗಂಟೆಯಿಂದ ಟ್ಯೂಷನ್ ಒಂಬತ್ತು ಹತ್ತು ಗಂಟೆ ತನ್ಕ ಹೋಗ್ಬೇಕು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚವು ಕಾಂಪಿಟೇಷನ್ ವರ್ಲ್ಡ್ ಅಂತನೇ ಕರಿತೀವಿ ಪ್ರಪಂಚದಲ್ಲಿ ಅತಿ ಎಷ್ಟು ಕಾಂಪಿಟೇಷನನ್ನು ನಾವು ನೋಡೇ ನೋಡ್ತೀವಿ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಅಂತ ಬಂದಾಗ ಯಾವುದೇ ಒಂದು ಹುದ್ದೆ ಐತೆ ಅಂತ ಬಂದಾಗ ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಒಂದು ಹುದ್ದೆಗೆ ಸಾವಿರ ಜನ ಅಂತ ಬಂದಾಗ ಕಾಂಪಿಟೇಷನ್ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಇದು ಕಾಂಪಿಟೇಷನ್ ವರ್ಲ್ಡ್ ಅಂತನೇ ಹೇಳ್ಬೋದು ಏಕೆಂದರೆ ಜಗತ್ತಿನಲ್ಲಿ ಪಾಪುಲೇಷನ್ ಜಾಸ್ತಿಯಾಗ್ತಾ ಇದೆ ಮತ್ತು ಪ್ರಪಂಚದಲ್ಲಿ ಓದುಗರ ಸಂಖ್ಯೆ ಜಾಸ್ತಿಯಾಗ್ತಾ ಇದೆ ಓದುಗರು ಜಾಸ್ತಿಯಾಗ್ತಾ ಇದ್ದಾರೆ ಅಂತ ಬಂದಾಗ ಕಾಂಪಿಟೇಷನ್ ಚೆನ್ನಾಗಿರ್ಬೇಕು ಕಾಂಪಿಟೇಷನ್ ಚೆನ್ನಾಗಿರ್ಬೇಕು ಓದಿಗೆ ಪರ್ಸಂಟೇಜ್ ಜಾಸ್ತಿ ಸಿಗಬೇಕು ಅಂತ ಬಂದಾಗ ಪರ್ಸಂಟೇಜ್ ಜಾಸ್ತಿ ಸಿಗಬೇಕು ಅಂತ ಬಂದಾಗ ಚೆನ್ನಾಗಿ ಓದಬೇಕು ಅಂತ ಬಂದಾಗ ಟ್ಯೂಷನ್ಗೆ ಹೋಗಬೇಕು ಮಕ್ಕಳು ಟ್ಯೂಷನ್ಗೆ ಹೋಗೋದ್ರಿಂದ ಹೆಚ್ಚು ಹೆಚ್ಚು ನಾಲೆಡ್ಜನ್ನು ಗೈನ್ ಮಾಡ್ತಾರೆ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡುವುದರಿಂದ ಅಂದರೆ ಹೆಚ್ಚು ಹೆಚ್ಚು ನಾಲೆಡ್ಜನ್ನು ಬೆಳೆಸಿಕೊಳ್ಳುವುದರಿಂದ ಅವರ ಅವರ ಗುಣಮಟ್ಟ ಅವರ ವಿದ್ಯಾಭ್ಯಾಸ ಗುಣಮಟ್ಟ ಹೆಚ್ಚಾಗುತ್ತದೆ ಅವರ ಪರ್ಸಂಟೇಜ್ ಜಾಸ್ತಿಯಾಗುತ್ತದೆ ಅವರ ಪರ್ಸಂಟೇಜ್ ಅಂಕಗಳು ಜಾಸ್ತಿಯಾಗುವುದರಿಂದ ಅವರ ಮಾರ್ಕ್ಸ್ಕಾರ್ಡಲ್ಲಿ ಅವರ ಮಾರ್ಕ್ಸ್ ಕೂಡ ಹೆಚ್ಚಾಗುತ್ತದೆ ಈ ರೀತಿ ಹೆಚ್ಚಾಗುವುದರಿಂದ ಅವರ ಅವರು ಒಂದು ಉತ್ತಮ ಸ್ಥಾನಕ್ಕೆ ಉನ್ನತ ಉದ್ಯೋಗಕ್ಕೆ ಹೋಗುತ್ತಾರೆ ಅಂತನೇ ಹೇಳ್ಬೋದು ಈ ರೀತಿ ಟ್ಯೂಷನ್ಗೆ ಹೋಗುವುದರಿಂದ ಅವರ ಅವರ ಅಭಿವೃದ್ಧಿ ಆಗ್ತಾರೆ ಅವರು ಮುಂದೆ ಯಾವುದಾದ್ರೂ ಒಳ್ಳೆಯ ಕೆಲಸಾನ ತೆಗೆದುಕೊಳ್ತಾರೆ ಹಾಗಾಗಿ ಟ್ಯೂಷನ್ಗೋಗ್ಬೇಕು ಟ್ಯೂಷನ್ಗೋಗ್ಬೇಕು ಮೂರು ಅವರ್ ನಾಲ್ಕು ಅವರ್ ಟ್ಯೂಷನ್ಗೋಗಬೇಕು ಟ್ಯೂಷನ್ ಫೀಸ್ ಕಟ್ತಾರೆ ತಂದೆ ತಾಯಿ ಅದಕ್ಕೆ ತಂದೆ ತಾಯಿ ತಂದೆ ತಾಯಿಯರನ್ನ ಮುಂದೆ ತರಬೇಕು ತಂದೆ ತಾಯಿಯರ ಗೌರವ ಬೆಳೆಸಬೇಕು ಹಾಗಾಗಿ ಟ್ಯೂಷನ್ಗೋಗಿ ಹೋಗೋರೆಲ್ಲಾ ಚೆನ್ನಾಗಿ ಓದಬೇಕು ಬರೀಬೇಕು ಒಳ್ಳೆಯ ರೀತಿಯ ಮಾರ್ಕ್ಸನ್ನ ತೆಗೆದುಕೊಳ್ಬೇಕು ಪಾಸಾಗಬೇಕು ಹೋಗ್ಬೇಕು ಮುಂದೆ ಒಳ್ಳೊಳ್ಳೆಯ ಕೆಲಸಗಳನ್ನ ತಕಬೇಕು ಒಳ್ಳೊಳ್ಳೆಯ ಗೌರವವನ್ನು ಸಂಪಾದನೆ ಮಾಡ್ತಾ ತಂದೆ ತಾಯಿಗೆ ಒಳ್ಳೊಳ್ಳೆಯ ಹೆಸ್ರನ್ನ ತಂದ್ಕೊಡ್ಬೇಕು ಈ ರೀತಿ ಮಾಡುವುದರಿಂದ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನು ಜನರ ಮನೋಭಾವದಲ್ಲಿ ಬರುತ್ತೆ ಅವರು ಕೂಡ ಒಳ್ಳೊಳ್ಳೆಯ ಮನೋಭಾವಗಳನ್ನು ಬೆಳೆಸಿಕೊಂಡು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾರೆ ಒಳ್ಳೆಯ ಪ್ರಗತಿಯತ್ತ ಸಾಗುತ್ತಾರೆ ಒಳ್ಳೆಯ ಪ್ರಗತಿಯನ್ನು ಕಾಣ್ತಾರೆ ಅಂತನೇ ಹೇಳ್ಬೋದು